ನನಗೆ ಸಂಗೀತ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದ್ರಲ್ಲು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದರೆ ತುಂಬ ಇಷ್ಟ ಯಾಕೆ ಅದೇ ಇಷ್ಟ ಅನ್ನೋದಕ್ಕಿಂತ ಅದು ತುಂಬ ಇಂಪು ಅನಿಸುತ್ತೆ ನಮಗು ನಮ್ಮ ಕರ್ನಾಟಕ ಸಹ ಸಂಗೀತ ಅಲ್ಲವಾ ನಮ್ಮ ನಾಡಿನ ಸಂಗೀತ ಅನ್ನೋದು ಒಂದು ಅಭಿಮಾನ ಅದು ಬಿಟ್ಟು ಕೇಳೋದಕ್ಕೆ ತುಂಬ ಅಂದರೆ ತುಂಬ ಇಂಪು ಅನಿಸುತ್ತೆ ನಾವು ಎಷ್ಟೇ ಬೇಜಾರಲ್ಲಿ ಇದ್ದರು ಕೂಡ ಎಷ್ಟೇ ನೋವಲ್ಲಿ ಇದ್ದರು ಕೂಡ ಕೆಲವೊಂದು ಹಾಡುಗಳು ಕೆಲವೊಂದು ಸಂಗೀತದ ಪ್ರಕಾರಗಳನ್ನ ಕೇಳಿದಾಗ ಮನ್ಸಿಗೆ ಎಷ್ಟೋ ಉಲ್ಲಾಸ ಸಿಗುತ್ತೆ ಜೀವನ ಬೇಡಪ್ಪ ಅಂದಾಗ ಕೆಲ್ವೊಂದು ಹಾಡುಗಳು ನಮ್ಮ ಮನ್ಸನ್ನು ತುಂಬ ಅಂದರೆ ತುಂಬ ಬದಲಾಯಿಸತ್ತೆ ಆ ಬದಲಾಯ್ಸೋವಂತ ಶಕ್ತಿ ನಮ್ಮ ಸಂಗೀತಕ್ಕೆ ಇದೆ ಅಂತ ಹೇಳೋದಕ್ ಇಷ್ಟಪಡ್ತೀನಿ ಸಂಗೀತ ಶಾರದೆ ಮಾತೆ ವೀಣೆ ನುಡಿಸ್ತಿದಾಳೇನೋ ಅನ್ನೋ ರೀತಿ ಕೆಲವೊಂದುಸಲ ಭಾಸ ಆಗುತ್ತೆ ಅಷ್ಟು ಒಂದು ಅಷ್ಟರಮಟ್ಟಿಗೆ ಸಂಗೀತಕ್ಕೆ ಒಂದು ಶಕ್ತಿ ಇದೆ ನಮ್ಮ ಚಲನಚಿತ್ರಗಳ ಹಾಡುಗಳು ಅಷ್ಟೆ ಅದ್ರಲ್ಲು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳಂತು ಅವರ ಚಿತ್ರದ ಹಾಡುಗಳಂತು ಬದುಕಿಗೆ ತುಂಬಾ ಸ್ಫೂರ್ತಿ ಅವರ ಚಿತ್ರಗಳು ಅಷ್ಟೆ ಬದ್ಕಿಗೆ ಸ್ಫೂರ್ತಿ ಅವರ ಚಿತ್ರದಲ್ಲಿ ಇರತಕ್ಕಂತ ಹಾಡು ಆ ಹಾಡಿನ ಒಳಅರ್ಥ ತುಂಬ ಹೊಸ ಚೈತನ್ಯ ಮೂಡ್ಸುತ್ತೆ ಎಂಥ ಮನುಷ್ಯನಲ್ಲು ಕೂಡ ಆ ಕೆಲವೊಂದು ಹಾಡುಗಳು ಇಲ್ಲ ಮತ್ತೆ ಕೇಳಬೇಕು ಆಲಿಸ್ಬೇಕು ಅನ್ನೋ ರೀತಿ ಇರುತ್ತೆ ಆದರೆ ಈಗಿನವು ಬಿಡಿ ಬೇರೆ ದೇಶದ ಹಾಡುಗಳು ಎಲ್ಲ ಇವಾಗ ಏನೇನೊ ಹಿಪ್ ಹಾಪ್ ಸಾಂಗ್ಸ್ ಅಂತೆ ಆ ಥರ ಈ ಥರ ಅಂತ ಏನೇನೊ ಹೇಳ್ತಾರೆ ನಮ್ಮ ಸಂಗೀತ ಕೇಳ್ತಾ ಇದ್ದರೆ ತಲೆದೂಗಬೇಕು ಅನ್ಸುತ್ತೆ ಆದರೆ ಈಗಿನ ಸಂಗೀತಗಳು ಹಾಗಲ್ಲ ಎದ್ದು ಕುಣಿಬೇಕು ಅಂತ ಅನ್ಸುತ್ತೆ ಅದಲ್ಲ ಸಂಗೀತ ಕೂತೋರು ಮನಸಲ್ಲಿ ಮನ್ಸಲ್ಲಿ ಖುಷಿ ಪಡ್ಬೇಕೆ ವಿನಃ ನಾವು ಎದ್ದು ಕುಣಿಯೊ ಥರ ಇರಬಾರದು ನಾನು ಒಂದು ಬುಕ್ಕಲ್ಲಿ ಓದಿದ್ದೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಪ್ರತಿನಿತ್ಯ ಹಾಡುಗಳನ್ನ ಕೇಳ್ತಿದ್ದನಂತೆ ಅದು ಹೆಂಗೆ ಅವ್ನು ಮಾತ್ರ ಕೇಳ್ದಲೇ ತುಂಬ ಜೋರಾಗಿ ಹಾಡ್ತಾ ಹಾಡ್ತಾ ಇದ್ದನಂತೆ ಕೇಳೋದರ ಜೊತೆಗೆ ಅವನು ತುಂಬ ಜೋರಾಗಿ ಹಾಡ್ತ ಇದ್ದನಂತೆ ಆ ಈರುಳ್ಳಿ ಬೆಳ್ದಿದ್ದ ಹೊಲ ಇರುತ್ತಲ್ಲ ಅಲ್ಲಿ ಪ್ರತಿನಿತ್ಯ ಮೂರು ತಿಂಗಳು ಆ ಬೆಳೆ ಬರೋದು ಆ ಪ್ರತಿನಿತ್ಯ ಜೋರಾಗಿ ಹಾಡ್ತಾ ಇರಬೇಕಾದ್ರೆ ಆ ಹಾಡಿನ ಶಕ್ತಿ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಈರುಳ್ಳಿ ತುಂಬ ಫಲವಾಗಿ ಬಂದಿತ್ತಂತೆ ಇದು ವೈಜ್ಞಾನಿಕವಾಗಿನೂ ನಿಜ ಅಂತ ಸಾಬೀತು ಆಗಿದ್ದುಂಟು ಹಾಗಾಗಿ ಅಷ್ಟರ ಮಟ್ಟಿಗೆ ಇದೆ ನಮ್ಮ ಸಂಗೀತಕ್ಕೆ ಒಂದು ಪ್ರಭಾವ ಆ ರೀತಿ ಇದೆ ಅಂತ ಹೇಳೋದಕ್ ಇಷ್ಟಪಡ್ತೀನಿ ಎಲ್ರಿಗೂ ಅಷ್ಟೇ ಸಂಗೀತ ಅಂದರೆ ಇಷ್ಟಪಡ್ದಿರೊ ವ್ಯಕ್ತಿನೆ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಹಾಗಾಗಿ ತುಂಬ ಇಷ್ಟ ಸಂಗೀತ ಅಂದರೆ